ನಮ್ಮನೆಲ್ಲಿ ನಾನು ಫಶ್ಟ್ ಟೈಮ್ ಟ್ರೈ ಮಾಡಿದ್ದೆ ಪೀಝಾ ಮಾಡೋದ್ಕೆ ಆವಾಗ ಪೀಝಾ ಮಾಡಬೇಕಾದ್ರೆ ವೆಜಿಟೇಬಲ್ಸ್ ಅಷ್ಟು ಇದ್ದಿಲ್ಲ ನನ್ನತ್ರ ಅದು ಅದಕ್ಕೆ ಕ್ರೀಮ್ ಥರ ಕೊಡ್ತಾರೆ ಆ ಕ್ರೀಮು ಮಾಡೋಕ್ಕೆ ನನ್ನತ್ರ ಇದ್ದಿಲ್ಲ ಮನೆಲ್ಲಿ ಫಸ್ಟ್ ಟೈಮ್ ನಾನು ಪೀಝಾ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಆಮೇಲೆ ನಾನು ಬರ್ಗರ್ ಟ್ರೈ ಮಾಡಿದ್ದೆ ಬರ್ಗರ್ ತುಂಬ ಈಝಿ ಅದು ಬ್ರೆಡ್ಡಲ್ಲಿ ಮಾಡೋದಕ್ಕೆ ಬ್ರೆಡ್ ವೆಜಿಟೇಬಲ್ ಬನ್ ಇದ್ದರೆ ಸಾಕು ಪೀಝಾ ಮಾಡ್ಬೋದು ಈಝಿಯಾಗಿ ನಾನು ಮಾಡಿದ್ದೆ ನಾನು ಪೀಝಾ ಮಾಡಿದ್ದೆ ಬರ್ಗರು ಮಾಡಿದ್ದೆ ಮೋಮೋಸ್ ಮಾಡೋಣ ಅನ್ನೋವಾಗ ನನ್ನತ್ರ ಅದಕ್ಕೆ ಅದಕ್ಕೆ ಬರೋ ರೆಸಿಪಿಗಳು ನನ್ನತ್ರ ಇದ್ದಿಲ್ಲ ಅದಕ್ಕೆ ನಾನು ಅದು ಮಾಡೋಕ್ಕೇ ಹೋಗಿಲ್ಲ ಆದರೇನು ನಾನು ಟ್ರೈ ಮಾಡಿದ್ದೆ ಏನು ಏನೋ ಒಂಥರ ಬಂದಿತ್ತು ನಾನು ಪೀಝಾ ಮಾಡಬೇಕಾದ್ರೆ ನನ್ನತ್ರ ಹೋವನ್ ಇದ್ದಿಲ್ಲ ನಾನು ಕುಕ್ಕರಲ್ಲೇ ಟ್ರೈ ಮಾಡ್ದೆ ನನ್ನತ್ರ ಹ ಇದು ಇದ್ದಿಲ್ಲ ಸೊ ನಾನು ಕುಕ್ಕರಲ್ಲೇ ಟ್ರೈ ಮಾಡ್ದೆ ಚೆನ್ನಾಗಿ ಬಂದಿತ್ತು ನಾನು ಫಶ್ಟ್ ಟೈಮ್ ನಾನು ಬರೋಲ್ಲ ಅಂತ ತಿಳ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಬಂತು ಕುಕ್ಕರಲ್ಲಿ ಮಾಡುವಾಗ ಪೀಝಾನು ಔಟ್ ಸೈಡ್ ಫುಡ್ಡೆಲ್ಲ ಟ್ರೈ ಮಾಡಿದ್ದೆ ಫ್ರೆಂಚ್ ಫ್ರೈ ಮಾಡಿದ್ದೆ ಅದು ಆಲುಗಡ್ಡೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಸಣ್ಣಕ್ಕೆ ಕುಯ್ದು ಬಿಟ್ಟು ಅದ್ಲೇ ಅದಲ್ಲೇ ಏನು ಮಾಡಿದ್ದೆ ಕುಯ್ದು ಬಿಟ್ಟು ಬಾಂಡ್ಲೆಯಲ್ಲಿ ಹಾಕಿ ಆಯ್ಲ್ ಹಾಕ್ಬಿಟ್ಟು ಅದಕ್ಕೆ ಹೆಂಗೆ ಮಾಡ್ಬೆ ಫುಲ್ ಫ್ರೈ ಮಾಡ್ಬಿಟ್ಟು ಎಲ್ಲ ಚೆನ್ನಾಗಿ ಬಂದಿತ್ತು ಅದಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಚ್ ಫ್ರೈಸ್ ಅದೇ ನನಗೆ ತುಂಬ ಇಷ್ಟ ಆಯ್ತು ಫಶ್ಟ್ ಟೈಮ್ ನಾನು ಇದೆಲ್ಲ ಮನೆಯಲ್ಲಿ ಬಂದು ಟ್ರೈ ಮಾಡ್ದೆ ಬರೋಲ್ಲ ಅಂತ ತಿಳ್ಕೊಂಡಿದ್ದೆ ಇಷ್ಟು ಚೆನ್ನಾಗಿ ಬಂದಿತ್ತು ನಾನು ಎಲ್ಲವು ಆಚೆ ಕಡೆ ಮಾಡೋ ಪಾನಿಪುರಿನೂ ಒಂದಿವಸ ಮಾಡಿದ್ದೆ ಮೈದಾ ಅಲ್ಲಿ ಮೈದಾ ಹಾಕ್ಬಿಟ್ಟು ಅದಲ್ಲಿ ಮಾಡಿದ್ದೆ ಅದಕ್ಕೆ ಮೈದಾನು ಆಮೇಲೆ ಅದು ಪೌಡರ್ ಅದೆಲ್ಲ ಹಾಕಿ ಮಾಡಿದ್ದೆ ಫಶ್ಟ್ ಟೈಮ್ ಟ್ರೈ ಮಾಡೋವಾಗ ಬಂದಿಲ್ಲ ಸೆಕೆಂಡ್ ಟೈಮ್ ಟ್ರೈ ಮಾಡ್ದೆ ಆವಾಗ

ಆವಾಗ ಚೆನ್ನಾಗಿ ಬಂದಿತ್ತು ಪಾನಿಪುರಿನೂ ಓಮ್ಮೇಡಾಗಿ ಮಾಡಿದ್ದೆ ಅದಕ್ಕೆ ರೆಸಿಪಿಯಾಗ ಅದು ಗ್ರೀನ್ ಕಲರ್ ಗ್ರೀನ್ ಕಲರ್ ಜ್ಯೂಸ್ ಥರ ಬರುತ್ತೆ ಅದನ್ನು ಮಾಡಿದ್ದೆ ಫುಲ್ ಅದಲ್ಲಿ ಮನೇಲ್ಲಿ ಇರೋ ಹೈಟಮ್ಸ್ ಎಲ್ಲ ಹಾಕಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಪಾನಿಪುರಿನೂ ಆಮೇಲೆ ನಾನು ಭೇಲ್ಪುರಿ ಭೇಲ್ಪುರಿನು ಮಾಡಿದ್ದೀನಿ ಅದೂನು ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಜಾಸ್ತಿ ಮನೇಲಿ ಔಟ್ ಸೈಡ್ ಫುಡ್ ಟ್ರೈ ಮಾಡಿದ್ದೀನಿ ಭೇಲ್ಪುರಿ ಫಶ್ ಟೈಮ್ ಮಾಡ್ದೆ ನಾನು ಮಾಡೋವಾಗ ಅಷ್ಟು ಚೆನ್ನಾಗಿದ್ದಿಲ್ಲ ಟೇಸ್ಟು ಇವಾಗ ಎಲ್ಡನೇ ಸತಿ ತಿರುಗಾ ಟ್ರೈ ಮಾಡಿದ್ದೆ ಅವಾಗ ಚೆನ್ನಾಗಿ ಬಂದಿತ್ತು ಚೆನಾಗಿತ್ತು ಚೆನ್ನಾಗಿ ಬಂದಿತ್ತು ಟ್ರೈ ಮಾಡಿದ್ದೆ ಎಲ್ಲ ಫುಡ್ ಕೂಡ ಟ್ರೈ ಮಾಡಿದ್ದೀನಿ ಸ್ವೀಟ್ ಕೂಡ ಮನೆಲ್ಲಿ ಮಾಡಿದ್ದೀನಿ ಸ್ವೀಟ್ ಬಂದು ನಾವು ಫಶ್ಟ್ ನಮಗೆ ಸ್ವೀಟ್ ಮಾಡಬೇಕಾದ್ರೆ ನಮಗೆ ತುಂಬ ಫಶ್ಟ್ ಮಿಲ್ಕು ಹಾಲು ಆಮೇಲೆ ಸಕ್ಕರೆಯೇ ನಮಗೆ ಬೇಕಾಗಿದೆ ಅದುನೂ ಸಕ್ಕರೆ ಹಾಲು ಆಮೇಲೆ ಎಲ್ಲ ಹೆಂಗೆ ಸ್ವೀಟ್ ಮಾಡಬೇಕು ಅಂತ ಮಾಡಿದ್ದೆ ಬಟ್ ಚೆನ್ನಾಗಿ ಬರುತ್ತೋ ಬರೊಲ್ವೋ ಅಂತ ಆದರೆ ಪರ್ವಾಗಿಲ್ಲ ಫಶ್ ಟೈಮ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಎಲ್ಲ ಒಡ್ದೋಗ್ಬಿಡ್ತು ಸೆಕೆಂಡ್ ಟೈಮ್ ಟ್ರೈ ಮಾಡುವಾಗ ಚೆನ್ನಾಗಿ ಬಂದಿತ್ತು ಚೆನ್ನಾಗಿತ್ತು ಸ್ವೀಟ್ ಆಮೇಲೆ ಪಾನಿಪುರಿ ಭೇಲ್ಪುರಿ ಅದೆಲ್ಲ ನಾನು ಮನೇಲಿ ಓಮ್ಮೇಡಾಗಿ ಟ್ರೈ ರೆಡಿ ಮಾಡಿದ್ದೀನಿ ಸ್ವೀಟ್ ಮಾಡುವಾಗ ಅದಕ್ಕೆ ಹೊಸ ಹೊಸದಾಗಿ ಏನನ ಒಂದು ಚೆನಾಗಿರ್ಬೇಕು ಅದಕ್ಕೆ ಹಾಕ್ತಾರೆ ರೆ ಇದೇನೋ ಸಿರಪ್ಪೆಲ್ಲ ಹಾಕ್ತಾರೆ ನನ್ನತ್ರ ಹದೆಲ್ಲ ಇದ್ದಿಲ್ಲ ನನ್ನತ್ರ ಏನೇನು ಇದ್ವೋ ನಮ್ಮನೆ ನಮ್ಮನೆಲ್ಲಿ ಏನೇನಿತ್ತೋ ಅದೆಲ್ಲ ಹಾಕಿ ಮಾಡಿದ್ದೆ ಸೊ ಅದೇ ಒಂದು ಡಿಫ್ರೆಂಟಾಗಿ ಬಂದಿತ್ತು ಸ್ವೀಟು ಅದು ತಿನ್ನೊಕ್ಕೆ ಚೆನ್ನಾಗಿತ್ತು ಸ್ವೀಟು ಮನೆಲ್ಲಿ ಚೆನ್ನಾಗಿ ಬಂದಿತ್ತು ಮನೆಲ್ಲಿ ಚೆನ್ನಾಗಿ ಬಂದಿತ್ತು ತುಂಬ ರೆಸಿಪಿ ಟ್ರೈ ಮಾಡಿದ್ದೀವಿ ಮೋಮೋಸ್ ಮಾಡುವಾಗ ಅದು ಮೋಮೋಸ್ ಮಾಡುವಾಗ ಬಂದಿಲ್ಲ ಅದು ಸರಿಯಾಗಿ ಬಂದಿಲ್ಲ ನಾವು ಅದಲ್ಲಿ ಏನು ಮಾಡಿದ್ವಿ ಮೈದಾ ಹಾಕ್ಬಿಟ್ಟು ಮೈದಾ ಆಮೇಲೆ ಆಟ್ ಮೈದಾ ಆಮೇಲೆ ಬಿಸ್ನೀರು ಹಾಕ್ಬಿಟ್ಟು ಮಾಡುವಾಗ ಬಂದಿತ್ತು